ನಾನು ನೋಡಿದ ಟ್ರಾಕ್ಟರ್ಗಳೆಂದರೆ ಮಹೇಂದ್ರ ಸೋನಾಲಿಕ ಮತ್ತು ಟೊಯೋಟ ಅದರಲ್ಲಿ ಇದು ಈ ಟ್ರಾಕ್ಟರ್ಗಳು ತುಂಬ ತುಂಬ ಯೂಸ್ ಮಾಡೋದು ಇದೇನೆ ನಾನು ಎಲ್ಲಿ ನೋಡಿದ್ರು ಇದು ಈ ಈ ಮೂರು ಬ್ರ್ಯಾಂಡ್ಸಲ್ಲಿ ತುಂಬ ಆಲ್ಮೋಸ್ಟ್ ಇದು ಜಾಸ್ತಿ ಕಾಣಿಸುತ್ತೆ ಅದರಲ್ಲು ಮಹೇಂದ್ರ ಅಂತು ತುಂಬ ಫೇಮಸ್ ಆಗಿಬಿಟ್ಟಿದೆ ಎಲ್ಲಿ ನೋಡಿದ್ರು ಮಹೇಂದ್ರ ಟ್ಯಾಕ್ಟರನ್ನನ್ನೆ ನಾವು ಯೂಸ್ ಮಾಡ್ತೀವಿ ಮಹೇಂದ್ರ ಟ್ರಾಕ್ಟರನ್ನೆ ಯೂಸ್ ಮಾಡ್ತೀವಿ ಆಮೇಲೆ ಇದು ಇದು ತುಂಬ ಯೂಸ್ ಆಗುತ್ತೆ ಅಂದರೆ ನಾವು ಫಾರ್ಮರ್ಸ್ಸಿಗೆಲ್ಲ ರೈತರಿಗೆಲ್ಲ ಈಗ ನಾವು ತೋಟಕೆಲ್ಲ ಹೋಗ್ಬೇಕು ಅಂದರೆ ಇದು ತುಂಬ ಯೂಸ್ ಆಗುತ್ತೆ ಆಮೇಲೆ ಇದು ವೆಹಿಕಲ್ ಆಗ್ಲೂ ನಾವು ಯೂಸ್ ಮಾಡ್ಬೌದು ಅಂದರೆ ಲೋಡಿಂಗ್ ಅನ್ಲೋಡಿಂಗ್ ತರೋದು ವಸ್ತುಗಳನ್ನು ತರೋದು ಆಮೇಲೆ ಗೊಬ್ಬರದ್ ಚೀಲ ತರೋದು ಮಣ್ಣು ಚೀಲ ತರೋದು ಆಮೇಲೆ ಜಲ್ಲಿ ತರೋದು ಇದೆಲ್ಲ ನಾವು ಯೂಸ್ ಮಾಡ್ಬೋದು ಬರೀ ಫಾರ್ಮರ್ಸ್ ಅಷ್ಟೇ ಅಲ್ಲ ಇದು ಕನ್ಸ್ಟಕ್ಟಿವ್ ಮೆಥೆಡ್ ಇದು ಮನೆ ಕಟ್ಟೊದಾಗ್ಲಿ ಸ್ಕೂಲ್ ಕಟ್ಟೊದಾಗ್ಲಿ ಬಿಲ್ಡಿಂಗ್ ಕಟ್ಟೊದಾಗ್ಲಿ ಇದರಲೆಲ್ಲ ತುಂಬ ಯೂಸ್ ಆಗುತ್ತೆ ಆಮೇಲೆ ಇದು ತುಂಬ ಕ್ವಾಲಿಟಿ ವೈಸು ತುಂಬ ಚೆನ್ನಾಗಿರತ್ತೆ ಆಮೇಲೆ ಇದರದ್ದು ಡ್ಯುವ್ರೆಬ್ಲಿಟಿ ಆ್ಯಂಡ್ ಮೈಲೇಜ್ ತುಂಬ ಚೆನ್ನಾಗಿ ಇದು ಇದೆ ಅಂತ ಹೇಳೋಕ್ ಇಷ್ಟ ಪಡ್ತಿನಿ